ನಾನು ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತನ ಸಲಹೆ ಮೇರೆಗೆ ಒಂದು ರಿಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ ಮಾರುವ ಒಂದು ಸರ್ವೀಸ್ ಸೆಂಟ್ರಿಂದ ಒಂದು ಲ್ಯಾಪ್ಟಾಪ್ ತಗೊಂಡೆ ಒಳ್ಳೆಯ ಲ್ಯಾಪ್ಟಾಪೇ ಅಂತ ನನಗೆ ಮುಂಚೆ ಹೇಳಿದ್ದರು ನಾನು ಕೂಡ ಅದ್ರ ಹೆಸರು ಕೇಳಿದ ಮೇಲೆ ಇದು ಆಲ್ರೆಡಿ ಒಳ್ಳೆಯ ರೆಪ್ಯುಟೇಶನ್ ಇರುವ ಒಂದು ಕಂಪ್ನಿಯ ಲ್ಯಾಪ್ಟಾಪೇ ಆಗಿರೋದ್ರಿಂದ ನನಗೆ ಉಪಯುಕ್ತ ಆಗ್ಬೋದು ಮತ್ತು ನನಗೆ ತುಂಬ ಕೆಲ್ಸಕ್ಕೆ ಬರ್ಬೋದು ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡು ಅದನ್ನು ತಗೊಂಡಿದ್ದಾಯಿತು ಅಂದರೆ ಮಾರ್ಕೆಟ್ಟಲ್ಲಿ ಅದಕ್ಕೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಬೆಲೆ ಇದ್ದರೆ ನಾವಲ್ಲಿ ಒಂದು ರಿಫರ್ಬಿಶ್ಡ್ ತಗೊಳ್ಳೊವಾಗ ನಮ್ಗೊಂದು ಹದಿನೈದು ಸಾವಿರಕ್ಕೆ ಕಮ್ಮಿಗೆ ಸಿಗುತ್ತೆ ಆ ಕಾರಣದಿಂದ ನಾನು ತಗೊಂಡೆ ತಗೊಂಡ ಮೇಲೆ ನನಗೆ ಅದರ ಮೆ ಅದ್ರಲ್ಲಿ ವರ್ಕ್ ಮಾಡಬೇಕಾದ್ರೆ ನನಗೆ ಅದು ಅದ್ ನನಗೆ ಫ್ರೆಂಡ್ಲಿ ಅನಿಸ್ಲಿಲ್ಲ ಇದಕ್ ಮುಂಚೆ ನಾನು ಬಳಸ್ತಾಯಿದ್ದ ಲ್ಯಾಪ್ಟಾಪಿಗು ಈ ಲ್ಯಾಪ್ಟಾಪಿಗು ತುಂಬ ವ್ಯತ್ಯಾಸ ಕಾಣಿಸ್ತು ಬ್ಯಾಟ್ರೀ ಕರೆಕ್ಟಾಗಿ ನಿಲ್ತಿಲ್ಲ ಅದೆ ಇಂಟರ್ನೆಟ್ಟೂ ಆ್ಯಕ್ಸೆಸ್ ಅಂದರೆ ನನಗೆ ಕೆಲವು ಸರ್ತಿ ವೈಫೈ ಯೂಸ್ ಮಾಡ್ಬೇಕಾದ್ರೆ ಬೇಗ ಆ್ಯಕ್ಸೆಸ್ ಆಗ್ತಿಲ್ಲ ಅದರದ್ದು ಸಮಸ್ಯೆ ಇದೆ ಅದ್ರ ಮದರ್ ಬೋರ್ಡ್ ಅಂತ ಅಂದರು ಮತ್ತೊಂದು ಅಂದರು ಅದ್ರಾಗೆ ಮತ್ತೆ ಅದು ಅದನ್ನ ಅದನ್ನು ರೆಕ್ಟಿಫೈ ಮಾಡುವಂಥ ಕೆಲಸ ಅದನ್ನು ಮಾರಿದವ್ರು ಅಷ್ಟೊಂದು ಚೆನ್ನಾಗಿ ಮಾಡಿಕೊಡ್ತಾಯಿಲ್ಲ ಲ್ಯಾಪ್ಟಾಪ್ ಅನ್ನೋದೆ ಕ್ಯಾರಿ ಮಾಡೋಕೆ ಇರುವಂಥ ಒಂದು ಇದು ಆ ಒಂದು ಬ್ಯಾಟ್ರಿ ಪ್ರೋಬ್ಲಮಿಂದ ನನ್ನ ಎಲ್ಲ ಎಲ್ಲೆಂದ್ರಲ್ಲಿ ನಾನು ಚಾರ್ಜ್ ಮಾಡ್ಕೊಂಡು ನಾನಿವಾಗ ಕೆಲಸ ಮಾಡಬೇಕಾಗಿರೊ ಪರಿಸ್ಥಿತಿ ಬಂದಾಗ ಆ ಲ್ಯಾಪ್ಟಾಪ್ ಅನ್ನೋ ಇದಕ್ಕೆ ಅಂದರೆ ಅದನ್ನ ಅದು ಅದರ ಕೆಲ್ಸವೇ ನಾ ಅದು ಮಾಡದಿದ್ದಾಗ ನನಗೆ ಅದು ತುಂಬ ಖೇದಕರ ಈ ರೀತಿ ಲ್ಯಾಪ್ಟಾಪ್ಸನ್ನ ನಾನು ಯಾರಿಗು ಕೂಡ ಸಲಹೆ ಮಾಡೊಲ್ಲ ಈ ರೀತಿಯಾದ ಒಂದು ಕೆಲವು ರಿಫರ್ಬಿಶ್ಡ್ ಮಾಡುವಂಥ ಕೆಲವು ಸರ್ವೀಸಸ್ಸನ್ನ ಕೂಡ ನಾನು ಕೆಲವು ಸರ್ತಿ ಇನ್ನೊಬ್ಬರಿಗೆ ಅದನ್ನು ನಾವು ಇಂಟ್ರಡ್ಯೂಸ್ ಮಾಡೋಕ್ಕಾಗೋದಿಲ್ಲ ಸಮಸ್ಯೆ ಉಂಟಾದಾಗ ಪರಿಷ್ಕಾರ ನಮ್ಮ ಕೈಲಿರೋದಿಲ್ಲ ಅದು ಮಾಡೋದಕ್ಕೆ ಅದಕ್ಕೆ ಎಕ್ಸ್ಪರ್ಟ್ ಬೇಕಾಗ್ತದೆ ಅದರ ಅವರು ಸಲಹೆ ಆಗಲಿ ಅವರ ಒಂದು ಉಪಯುಕ್ತತೆ ನಮ್ಗೆ ಬೇಗ ಸಿಗಲಿಲ್ಲ ಅಂದಾಗ ನಾವು ಇಂಥ ಪ್ರೊಡಕ್ಟ್ಗಳಿಂದ ದೂರ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ